ಹಾಂ ಹೇಳಿ ಹೌದು ಹಾಂ ಸಾಲೊಂಟ್ ಇದೆ ತಿಂಡೀ ಮಸಾಲ ದೋಸೇ ವಡೇ ಪೂರಿ ಬಾಜಿ ಇಡ್ಲಿ ಸಾಂಬಾರು ದೋಸೆ ಸಾದಾ ದೋಸೆ

ಹ್ಞೂ ಹ್ಞೂ

ಪದಾರ್ಥ ಮೀನು ಸಾರು ಉಪ್ಪಿನಕಾಯಿ ಅನ್ನ ತರಕಾರಿ ಒಂದು ಬಗೆ ಸಾರು ಮತ್ತೊಂದು ಹಾಂ ಬಾಜಿ ಹಾಂ ಹಾಂ

ಹಾಂ ಹ್ಞೂ ಹ್ಞೂ

ಮತ್ತು ಮತ್ತು ಏನ್ಬೇಕು ಜ್ಯುಸೇನು ಏನಾದರು ಬೇಕಾ ಹ್ಞೂ ಜ್ಯೂಸು ಹಾಂ ಜ್ಯೂಸಿದೆ ಪುನರಾ ಪುಳಿ ಇದೆ ಮತ್ತು ಪುನರಾ ಪುಳಿ ಜ್ಯೂಸಿದೆ ಮತ್ತು ಸೋಡಾ ಇದೆ ಸರ್ ಹ್ಞೂ ಮತ್ತು ಹಾಂ ಇದೆ ಹಾಂ ಅದೆಲ್ಲ ಇದೆ ಮಾಡಿ ಕೊಡ್ತೇವೆ ಹಾಂ ಮಾಡಿ ಕೊಡ್ತೇವೆ ಹಾಂ ಹಾಂ ಏಳು ಊಟ ಹಾಂ ಏಳು ಹಾಂ ಏಳು ಏಳು ತಿಂಡಿ ತಿಂಡಿ ಎಂಥದ್ದಾಗ್ಬೋದು ಹಾಂ ತಿಂಡಿ ಎಂಥ ಆಗ್ಬೌದು ಇಡ್ಲಿ ಸಾಂಬಾರು ಗೋಳಿ ಬಜೆ ಹಾಂ ಹಾಂ ಒಟ್ಟಿಗೆ ಕೊಡ್ತೀರಾ ಬಿಲ್ಲು ಒಟ್ಟಿಗೆ ಬೇಕು ಮಾಡ್ತೀರಾ ಹಾಂ ಆಯಿತು ಹ್ಞೂ ಆಯಿತು